ಇದು ನಮ್ಗೆ ಅದೇ ಸ್ಥಳಗಳಿಗೆ ಹೋಗದಿತ್ತು ರೀ

ನಮಗ್ ಕರ್ನಾಟಕದ್ದು ಪ್ರಸಿದ್ಧ ಸ್ಥಳಗುಳಿಗೆ ಹೋಗದಿತ್ತು ಹಾಂ ಬನ್ನೇರುಘಟ್ಟ ಬಾದಾಮಿ ಬೆಂಗ್ಳೂರು ಮಂಗ್ಳೂರು ಏ ಇಲ್ಲ ರೀ ನಾರ್ತ್ ಇಲ್ಲ ರೀ ಸೌತ ಸೌತ್ ಕರ್ನಾಟಕ ರೀ ಹಾಂ ಇಲ್ಲ ರೀ ಫ್ರೆಂಡ್ಸ್ ಹೋಗರರ ಒಂದು ನಾಲ್ಕೈದು ಮಂದಿ ಹಾಂ ಕಾಲೇಜ್ ಫ್ರೆಂಡ್ಸ್

ನಾವು ಗುಲ್ಬರ್ಗದಾಗ ಒಂದು ಐವನ್ ಶಾಹಿದಾಗ ಇರ್ತೆವೆ ರಿ

ಇಲ್ಲ ರೀ ನಿಮ್ಗೆ ಇದು ದಕ್ಷಿಣ ಕನ್ನಡ ಬಂಟ್ವಾಳ ಅಂತ ಗೊತ್ತದೇನು ನಿಮಿಗೆ ರೀ ಹಾಂ ಬಂಟ್ವಾಳ ಬೀಚ್ ರೀ ಅಲ್ಲಿ ಹೋಗದಿತ್ತು ನಮ್ಗೆ ಸ್ವಲ್ಪ ಹಾಂ ಏನು ರೀ ನಾವು ಒಂದು ಒಂದು ವಾರ ಒಂದು ವೀಕ್ ಮಾಡಬೇಕಲತ್ತಿವ್ರಿ ಒಂದು ವಾರ ಇಲ್ಲ ರೀ ಗಾಡಿ ಗೀಡಿ ಅದು ಏನವ ನಿಮ್ಮ ಕಡೆ ನಮಗೆ ಏಸಿ ಗೀಸಿ ಎಲ್ಲ ಇರ್ಬೇಕು ನೋಡಿರಿ ನಮಗೆ ಗಾಡಿ ಒಳಗೆ ನಾವೊಂದು ನಾಲ್ಕೈದು ಜನ ಇದ್ದೀವೇಳ್ರೀ

ನಮಗೆ ಕಾರ್ ಇದ್ದಾರೆ ಮಸ್ತ್ ಆಗ್ತಯ್ತೆ ಕಾರೆರೆ ಆಯ್ತು ಆಯ್ತು ಓಕೆ ಸರ್ ಆಯ್ತು ಆಯ್ತು ತ್ಯಾಂಕ್ಸ್ ಸರ್ ಇಡಮ ಹಂಗರಿ